ನನ್ನ ಮೊದಲು ಪರ್ಚೇಸ್ ಮಾಡಿದ ಫ್ರೊಡಕ್ಟ್ ನೇಮ್ ಬಂದು ರೆಡ್ಮಿ ನೋಟ್ ನೈನ್ ಫ್ರೋ ಎಲ್ಲ ಫ್ರೆಂಡ್ಸ್ ಹೇಳದ್ರು ತುಂಬ ಚೆನ್ನಾಗಿದೆ ಮೊಬೈಲ್ ತಗೋ ಅಂತ ಬಟ್ ಅವ್ರು ಹೇಳಿದ್ ಕ್ಯೂರ್ಯಾಸಿಟಿ ಇಂಟ್ರಶ್ಟ್ ನೋಡಿ ನನಗೂ ತಗೊಬೇಕಂತ ಸಿಕ್ಸ್ ಮಂತ್ಸ್ ಬ್ಯಾಕೆ ನನ್ನದೊಂದು ಮೊಬೈಲ್ ತಗೊಂಡಿದ್ದೆ ರೆಡ್ಮಿ ನೋಟ್ ನೈನ್ ಫ್ರೋ ಅಂತ ತುಂಬ ಚೆನ್ನಾಗಿದೆ ಬ್ಯಾಟ್ರಿ ಪಿಕಪ್ ಬರುತ್ತೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಎ ಒಂದೆರಡು ದಿಸ ಬ್ಯಾಟ್ರಿ ಪಿಕಪ್ ಬರುತ್ತೆ ಡಾಟಾ ಎಲ್ಲ ಯೂಸ್ ಮಾಡ್ಬೋದು ಯೂಸ್ ಮಾಡದ್ರು ಕೂಡ ಅಷ್ಟು ಬರುತ್ತೆ ವಾಯ್ಸ್ ರೆಕಾರ್ಡ್ ಇರ್ಬೋದು ಕಾಲಿಂಗ್ ಇರ್ಬೋದು ಮತ್ತು ಏಡ್ಫೋನ್ ಆಗ್ಬೋದು ಒಳ್ಳೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮಿಲ್ಲ ಮೊಬೈಲ್ ತುಂಬ ಚೆನ್ನಾಗಿದೆ ನಾನು ಡೈಲೀಮು ಇಯರ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಕೇಳ್ಕೊಂಡಿರ್ತೀನಿ ಅವು ತುಂಬ ವಾಯ್ಸ್ ಮೆಲೋಡಿಯಾಗಿ ಬರುತ್ತೆ ಮತ್ತು ವೀಡಿಯೋಸ್ ಇರ್ಬೋದು ಸೌಂಡು ತುಂಬ ಚೆನ್ನಾಗಿ ಬರ್ತೆ ಎಲ್ಲ ಕ್ಯಾಮ್ರ ಇರ್ಬೋದು ಒಳ್ಳೆ ಎಚ್ ಡಿ ಕ್ವಾಲಿಟಿ ಕ್ಯಾಮ್ರ ಇದೆ ಚೆನ್ನಾಗಿದೆ ಮೊಬೈಲ್ ಚೆನ್ನಾಗಿದೆ ಯೂಸ್ ಮಾಡ್ಬೋದು ತುಂಬ ಇದೆ ಮತ್ತು ಸೆಲ್ಪ್ ಸೆಲ್ಫಿ ತಗೊಬೋದು ಮತ್ತು ಬ್ಯಾಕ್ ಕ್ಯಾಮ್ರ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಮೈಕಿದೆ ಸ್ಪೀಕರಿದೆ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಮತ್ತು ಕೆಲ್ವೊಂದು ಅಪ್ಲಿಕೇಷನಿದೆ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ ಗೂಗಲಲ್ಲಿ ಇರ್ಬೋದು ಕ್ರೋಮ್ ಇರ್ಬೋದು ಏನೋ ಸರ್ಚ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಒಳ್ಳೆ ಫೋನಿದು